ಹಲೋ ನೀವು ಟ್ರಾಫಿಕ್ ಪೊಲೀಸ್ ಏನು ರೀ ಹಾಂ ನನ್ಗೊಂದು ಲೈಸೆನ್ಸ್ ಬೇಕಾಗಿತ್ತು ರೀ ಮಾಡ್ಕೊಡ್ತೀರೇನು ನೀವು ಕಲ್ತಿದ್ದೀವಿ ರೀ ನಾವು ಡ್ರೈವಿಂಗ್ ಅದ್ಕೆ ನಮ್ಗೆ ಲೈಸೆನ್ಸ್ ಬೇಕಾಗಿತ್ತು ರೀ ಹಾಂ ನಮ್ಗೆ ಟೈಮ್ ಇಲ್ಲ ರೀ ಅದಕ್ಕಂತ ನಿಮ್ಗೆ ಕೇಳಕತ್ತೀವಿ ರೀ ನಂಗೆ ಅರ್ಜೆಂಟ್ ಬೇಕಾಗಿತ್ತು ರೀ ನೀವು ಸ್ವಲ್ಪ ಏನಾರ ಮಾಡಿರಲ್ಲ ಇದು ಮಾಡಿರಿ ಸಹಾಯ ಮಾಡ್ರಿ ಒಂದು ದಿವ್ಸ ಏನು

ನಿಮ್ಮ ಕಡೆನೇ ಬರ್ತೇವೆ ರೀ ಒಂದು ಲೈಸನ್ಸ್ ಮಾಡಿ ಕೊಡಿ ನೋಡಿರಿ ನಮಗೆ ಹಾಂ ನಮ್ಗೊಂದು ಲೈಸೆನ್ಸ್ ಮಾಡಿ ಕೊಡಿರಿ ಆಯ್ತು ಆಯ್ತು ನಾಳೆ ಅದು ಹಾಂ ನಾಳೆ ಅಥವಾ ನಾಡ್ದು ಬರ್ತೇನೆ ನೋಡಿರಿ ಹಾಂ ಆಯಿತು ಆಯ್ತು ಆಯ್ತು ಮತ್ತೆ ಬರ್ತೇನೆ ರೀ ಬರ್ತೇನೆ ನೋಡಿರಿ ಹ್ಞೂ